ಅದು ಹೋದ್ಸತ ನೀವು ಹೂ ಕೊಟ್ಟಿದ್ದಿರಲ್ಲ ಅದು ತುಂಬ ಚೆನ್ನಾಗಿತ್ತು ಅದಕ್ಕೇ ವಾ ಫೋನ್ ಮಾಡಿದ್ದೀವಿ ಮತ್ತೆ ಇದು ಕೇಳೋಕ್ಕೆ ಹಾಂ ಗುಲಾಬಿ ಹೂ ಮಲ್ಲಿಗೆ ಹೂ ಆ ಥರದ ಹೂ ಬೇಕಿತ್ತು ಅದೇ ಹೋದ ಸತಿ ಮದ್ವೆಗೆ ಕೊಟ್ಟಿದ್ದಿರಲ್ಲ ಹಾಂ ಆ ಥರದ್ದೇ ಬೇಕಿತ್ತು ನಮಗೆ ಅದು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ಫೋನ್ ಮಾಡಿದ್ವಿ ಮತ್ತೆ ನಿಮ್ಗೆ ಹ್ಞೂ ಹೌದ್ ಹಾಂ ಹೆರ್ ಎರಡೂ ಬೇಕು ಎರಡೂ

ನೆಕ್ಸ್ಟು ಒಂದು ಮದ್ವೆಯೇ ಐತೆ ಅದಕ್ಕೆ ಮದುವೆಗೇ ಬೇಕು

ಹಾಂ ಗುಲಾಬಿ ಹೂ ಮತ್ತು ನೀವು ಮ ಹೋದ್ ಸತಿ ಅವ್ ಮದ್ವೆಗೆ ಯಾವ ಥರ ಕೊಟ್ಟಿದ್ದಿರಿ ಅದೇ ರೀತಿ ಬೇಕಿತ್ತು

ಕೊಟ್ಟಿದ್ದಿರಿ ಆದ್ರೆ ಗುಲಾಬಿ ಹೂನು ಜಾಸ್ತಿಯೇ ಇತ್ತು

ಬೇಕು ಅದೂ ಬೇಕು ಹ್ಞೂ ಇಲ್ಲ ಹಾರ ಮಾಡಿ ಕೊಡಿ ಎಲ್ಲ ಹ್ಞೂ ಹಾಂ ಅದು ಬೇಕಿತ್ತು ಅದು ವ ಡೆಕೊರೇಟ್ ಮಾಡಬೇಕಲ್ಲ ಅದಕ್ಕೆ ಬೇಕಿತ್ತು ಹಾಂ ಮತ್ತು ಅದೆಲ್ಲ ಬೇಕಿತ್ತು ಅದಕ್ಕೋಸ್ಕರವೇ ಫೋನ್ ಮಾಡಿದ್ವಿ ಮ್ಯಾಮ್ ಇಲ್ಲ ಹಾರ ಥರವೂ ಬೇಕಿತ್ತು ಸ್ವಲ್ಪ ಲೂಸೂ ಬೇಕಿತ್ತು ಯಾಕಂದರೆ ನಾವು ಕಟ್ಕೋತೀವಿ ಹಾರನೂ ಮಾಡಿಕೊಡಿ ಹೌದ್ ಹೌದು ಹೋದ್ಸತಿ ಚೆನ್ನಾಗೇ ಮಾಡಿಕೊಟ್ಟಿದ್ದೀರ ಹಾರ ಎಲ್ಲ ಸೊ ಅವ್